ನನ್ನ ನೆಚ್ಚಿನ ನಾಣ್ಣುಡಿಗಳಂದರೆ ನನಗೆ ತುಂಬ ಇಷ್ಟವಾದ ಒಂದು ನಾಣ್ಣುಡಿನ ನಾನು ಯಾವಾಗಲೂ ನೆನಪು ಮಾಡಿಕೊಳ್ತ ಇರ್ತೀನಿ ಅದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಒಂದು ಮತ್ತೆ ಇನ್ನೊಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು ಅವು ಎರಡು ನನಗೆ ಯಾವಾಗಲೂ ತುಂಬ ಇಷ್ಟ ಅವು ಯಾಕಿಷ್ಟ ಮತ್ತು ಯಾ ಅಂದರೆ ಉಪ್ಪಿಗಿಂತ ರುಚಿಯಿಲ್ಲ ನಾನು ಎಷ್ಟೇ ಚೆನ್ನಾಗೆ ಅಡುಗೆ ಮಾಡಿದ್ರು ಸ್ವಲ್ಪ ಉಪ್ಪು ಕಡಿಮೆಯಾಗಿದ್ರೆ ಅದು ಏನೇ ನಾವು ಆ ಪದಾರ್ಥ ಹಾಕಿ ಅಡುಗೆ ಮಾಡಿದ್ರು ಸಹ ಅದು ಉಪ್ಪಾಗೋವರೆಗು ಅದು ಪೂರ್ಣ ಆಗಲ್ಲ ಸರಿಯಾಗಿ ಉಪ್ಪು ಹಾಕಿ ನಾವು ಮಾಡಿದಾಗ ಏನು ಅನ್ಸತ್ತೆ ಏ ತುಂಬ ಚೆನ್ನಾಗಿದೆ ಇದು ಅಡುಗೆ ಅಂತ ಹೇಳ್ತೀವಿ ಆದರಿಂದಲೇ ಅದಕ್ಕೆ ಉಪ್ಪಿಗಿಂತ ರುಚಿಯಿಲ್ಲ ಅಂತ ಕೊಟ್ಟಿರಬೇಕು ಅಂತ ನನ್ನ ಭಾವನೆ ತಾಯಿಗಿಂತ ಬಂಧುವಿಲ್ಲ ನಮ್ಮ ತಾಯಿ ಬಿಟ್ರೆ ಅಂಥ ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳೋರಾಗ್ಲಿ ಅಥವ ನಮ್ಮ ಸುಖದಲ್ಲಿ ಭಾಗವಹಿಸೋರಾಗಲಿ ನಮ್ಮ ಕಷ್ಟದಲ್ಲಿ ಭಾಗವಹಿಸೋರು ಆಗಲಿ ಅದು ತಾಯಿ ಫಸ್ಟ್ ಆಗಿರ್ತಾರೆ ಆದ್ದರಿಂದ ತಾಯಿಗಿಂತ ಬಂಧುವಿಲ್ಲ ತಾಯಿಗಿಂತ ದೇವರಿಲ್ಲ ಅಂತ ಹೇಳಿದ್ರೂನು ತಪ್ಪಾಗಲ್ಲ ಆದ್ದರಿಂದ ಆ ನಾಣ್ಣುಡಿ ನನಗೆ ಯಾವಾಗಲೂ ತುಂಬ ಇಷ್ಟ ನನ್ನ ತಾಯಿ ಅದೇ ರೀತಿ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಕಷ್ಟ್ ಸುಖದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಷ್ಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟವರು ಅವರಿಗೆ ನಾವು ಎಷ್ಟು ನೆನೆಸ್ಕೊಂಡ್ರೂನು ಕಮ್ಮೀನೆ ಅಂತ ಒಬ್ಬ ಬಂಧು ಅಥವ ಬಂಧು ಅನ್ನೋದ್ಕಿಂತ ಹೆಚ್ಚಾಗಿ ಜನ್ಮ ಕೊಟ್ಟ ತಾಯಿಗಿಂತ ದೇವರಿಲ್ಲ ಅಂತ ನನ್ನ ನಂಬಿಕೆ ಆದ್ದರಿಂದ ನಾನು ಉಪ್ಪಿಗಿಂತ ರುಚಿಯಿಲ್ಲ ಅನ್ ತಾಯಿಗಿಂತ ಬಂಧುವಿಲ್ಲ ಅನ್ನೋದನ್ನು ನಾನು ತುಂಬನೇ ನೆನೆಸಿಕೊಳ್ತೀನಿ ಅದೇ ರೀತಿ ಇನ್ನೊಂದು ನಾಣ್ಣುಡಿ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಫಸ್ಟಿಗೆಲ್ಲ ನಾ ಮೊದಲು ಮೊದಲು ನನಗೇನು ಅನ್ನಿಸ್ತಾ ಇತ್ತು ಏನು ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹಾಸಿಗೆನೆ ಉದ್ದ ಮಾಡಿಬಿಟ್ರಾಯ್ತು ಅಂತ ತಮಾಷೆ ಮಾಡ್ತ ಇದ್ದೆ ಇಲ್ಲ ಕಾಲು ಚಾಚು ಅಂದರೆ ಕಾಲು ಮುದುರಿಕೊಂಡು ಥಂಡಿಗೆ ಮಲ್ಕೊಳ್ತೀವಲ್ಲ ಆ ರೀತಿ ಅಂತ ನನ್ನ ಒಂದು ಭಾವನೆ ಇತ್ತು ನಾನು ಒಂದು ಮದುವೆ ಆಗಿ ನನ್ನ ಮೇಲೆ ಜವಬ್ದಾರಿ ಬಂದಾಗ ಅದರ ಅರ್ಥ ಏನಂತ ನನಗೆ ಅವಾಗ ಗೊತ್ತಾಯ್ತು ನಾನು ಅವಶ್ಯಕತೆ ಏನಿದೆಯೋ ಅಷ್ಟನ್ನು ತಗೊಬೇಕು ಅವಶ್ಯಕತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀನು ದುಡ್ಡು ಖರ್ಚು ಮಾಡು ಅದು ಬಿಟ್ಟು ಬೇರೆಯವರ ನೋಡಿ ನೀನು ಜಾಸ್ತಿ ಅದು ಬೇಕು ಇದು ಬೇಕು ಅಂತ ನೀನು ಜಾಸ್ತಿ ಖರ್ಚು ಮಾಡಿಕೊಂಡು ನೋವು ಪಟ್ಕೊಳ್ಳೋದು ಹಣ ಇಲ್ಲ ಅಂತ ಅದರ ಬಗ್ಗೆ ಚಿಂತೆ ಮಾಡೋದು ಟೆನ್ಶನ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡಾಗ ಓ ಈ ಒಂದು ನಾಣ್ಣುಡಿ ಇದಕ್ಕೆ ಅನ್ವಯಿಸುತ್ತೆ ನಮ್ಮ ದುಡ್ಡು ಎಷ್ಟಿದೆಯೋ ಅಷ್ಟು ಆ ಲಿಮಿಟಲ್ಲಿ ನಾವಿರಬೇಕು ನಮ್ಮ ಕೈಲಾದಷ್ಟನ್ನು ನಾವು ಮಾಡ್ಕೊಬೇಕು ಅಂತ ಈ ನಾಣ್ಣುಡಿಗೆ ಅದನ್ನು ಸಮ ಮಾಡಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದಾಗ ನಮಗೆ ನಮ್ಮ ಕಾಲು ಹೊರಗಡೆ ಹೋಗಲ್ಲ ಯಾವುದೇ ನಮಗೆ ಥಂಡಿ ಆಗಲಿ ಇನ್ನೊಂದಾಗಲಿ ಆಗಲ್ಲ ಅದು ಬಂದು ಸಣ್ಣ ಒಂದು ಅರ್ಥ ಕೊಡೋದನ್ನು ಥರ ಅವರು ಹೇಳಿದ್ದಾರೆ ಆದರೆ ಅದು ಅಲ್ಲಿ ತುಂಬ ವಿಶಾಲವಾದ ಅರ್ಥ ಅಡಗಿದೆ ಅಂತ ನನಗೆ ಹಾಗೆ ಗೊತ್ತಾಯಿತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವುದು ನಾನು ಯಾವಾಗಲೂ ನೆನಪು ಮಾಡ್ಕೊಳ್ಳೋಂಥ ನಾಣ್ಣುಡಿ ಅದೇ ರೀತಿ ನಮ್ಮ ಭಾಷೆ ಕನ್ನಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂತಂದರೆ ನಾನು ಏನೇ ನನ್ನ ಭಾವನೆಗಳನ್ನು ಹೇಳ್ಬೇಕಂದರೆ ಕನ್ನಡದಲ್ಲಿ ತುಂಬ ಈಸಿಯಾಗಿ ಭಾಷೆಯ ಏರಿಳಿತಗಳಲ್ಲಿ ನಾನು ಬೇರೆಯವರಿಗೆ ಅರ್ಥ ಆಗೊ ರೀತಿಯಲ್ಲಾಗಲಿ ಅಥವ ನನ್ನ ಭಾವನೆಗಳನ್ನು ಹೊರ ಹಾಕೊ ರೀತಿಯಲ್ಲಾಗಲಿ ನಾನು ಕನ್ನಡದಲ್ಲಿ ಮಾತಾಡಿದಾಗ ಮಾತ್ರ ಅದು ಸಾಧ್ಯ ಆಗತ್ತೆ ನನ್ನ ಭಾಷೆ ಅಲ್ಲಿ ಏರಿಳಿತ ಆದಾಗ ಓ ನಮ್ಮ ಅಮ್ಮನಿಗೆ ಸಿಟ್ಟು ಬಂದಿದೆ ಓ ನಮ್ಮಮ್ಮ ಖುಷಿ ಇದ್ದಾಳೆ ಅನ್ನೋದು ಸಹ ನನ್ನ ಭಾಷೆ ಏರಿಳಿತದಲ್ಲೆ ನನ್ನ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂದರೆ ಅದು ಕನ್ನಡ ಭಾಷೆಯಿಂದ ಮಾತ್ರ ಸಾಧ್ಯ ನಾನು ಯಾವುದೋ ಭಾಷೆಲಿ ನಾನು ಹೇಳ್ಕೊಂಡು ನಾನು ನಕ್ಕರೂ ಸಹ ಅದರಲ್ಲಿ ನನಗೆ ಸಮಾಧಾನ ಸಿಗಲ್ಲ ಈಗ ತೆಲುಗು ಬರುತ್ತೆ ಅಂತ ನಾನು ತೆಲುಗಲ್ಲಿ ಮಾತಾಡೋಕ್ಕೆ ಹೋದರೆ ನಗೆ ಪಾಟಲಾಗ್ತೀನಿ ಬರೋ ಭಾಷೆನೆ ಬೇರೆ ಕಲಿತ ಭಾಷೆನೆ ಬೇರೆ ಮಾತೃ ಭಾಷೆ ತಾಯಿಗೆ ಯಾವ ರೀತಿ ಉನ್ನತವಾದ ಸ್ಥಾನ ಇದೆಯೋ ಅದೇ ರೀತಿ ನಮ್ಮ ಭಾಷೆಗೂ ಸಹ ಮಾತೃ ಭಾಷೆ ಅಂತ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ತಾಯಿ ಭಾಷೆ ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಲಿತ ಭಾಷೆ ಇದು ಮಾತೃ ಭಾಷೆ ಆದ್ದರಿಂದ ಕನ್ನಡದ ಬಗ್ಗೆ ನನಗೆ ಯಾವಾಗಲೂ ಹೆಮ್ಮೆ ಇದೆ ಹಾಗು ಅದನ್ನೇ ನಾನು ನನ್ನ ಮಕ್ಕಳಿಗೂ ಸಹ ಹೇಳ್ಕೊಟ್ಟಿದ್ದೀನಿ ಅವರು ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿತ್ರೂ ಸಹ ಇಂಗ್ಲೀಷ್ ಮಿಡಿಯಮ್ ಅಲ್ಲೇ ಅವ್ರಿಗೆ ಉನ್ನತವಾದ ಶಿಕ್ಷಣಗಳನ್ನು ಮುಗಿಸಿದ್ರು ಸಹ ಕನ್ನಡದಲ್ಲಿ ಅವರು ಅಮ್ಮ ಅಂದಾಗ ಅವರ ಕಷ್ಟ ಸುಖಗಳನ್ನು ಕನ್ನಡದಲ್ಲಿ ಹೇಳಿದಾಗ ನನ್ನ ಮನಸ್ಸಿಗೆ ನಾಟುತ್ತೆ ಸ್ವಾರಿ ಅಮ್ಮ ಅಂತ ಹೇಳದೆ ಅಮ್ಮ ನನ್ನ ಕ್ಷಮಿಸಿಬಿಡು ಅಂತ ಅಂದಾಗ ನನಗೆ ಜಾಸ್ತಿ ಮಕ್ಕಳ ಮೇಲೆ ಆ ಕ್ಷಮೆ ಕೊಡೊ ಅಂಥ ಗುಣ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಅಲ್ಲದೆ ನನ್ನ ಮಕ್ಕಳು ಯಾವುವೇ ತಪ್ಪು ಮಾಡಿದರೂ ಸಹ ನನಗೆ ಅದು ದೊಡ್ದಾಗಿ ಕಾಣಲ್ಲ ಅದು ಅವರಿಗೆ ತಿಳುವಳಿಕೆ ಹೇಳಿ ಅದನ್ನು ನಾನು ಕ್ಷಮೆ ಬಿಟ್ಟು ಕೊಟ್ಬಿಡ್ತೀನಿ ಅದೇ ಸ್ವಾರಿ ಎಂದಾಗ ಏನು ಮಾತು ಮಾತಿಗೆ ಸ್ವಾರಿ ಹೇಳ್ತೀಯ ಅದೊಂದು ಚೆನ್ನಾಗಿ ಕಲ್ತಿದ್ದೀಯ ಅಂತೇಳ್ತಿನಿ ಅಮ್ಮ ನನ್ನನ್ನು ಕ್ಷಮಿಸಿಬಿಡು ಅಂದಾಗ ಅದು ನನ್ನ ಹೃದಯದ ಒಳಗೆ ಹೊಕ್ಕು ನನ್ನ ಸಿಟ್ಟನ್ನೆಲ್ಲ ಬೇಗನೆ ಕರಗಿಸತ್ತೆ ಆದರೆ ಅಷ್ಟೊಂದು ಶಕ್ತಿ ಆ ಕನ್ನಡ ಭಾಷೆಯಲ್ಲಿದೆ ನನ್ನ ಮಾತೃ ಭಾಷೆಯಲ್ಲಿದೆ ನನ್ನ ಭಾಷೆ ಕೊನೆವರೆಗೂ ಮಾತೃ ಭಾಷೆ ಕನ್ನಡನೇ ಆಗಿರಬೇಕು ಕನ್ನಡವೇ ನನ್ನ ಉಸಿರಾಗಿರಬೇಕು ಕನ್ನಡದ ನೆಲವೇ ನನ್ನ ಮಾತೃ ನೆಲವಾಗಿರಬೇಕು ಮತ್ತೆ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡ ಅಂದರೆ ನಮಗೆಲ್ಲರಿಗೂ ಅಚ್ಚುಮೆಚ್ಚು ಆದ್ದರಿಂದ ನನಗೆ ಕನ್ನಡವೇ ಎಲ್ಲ